ನಾವುಗಳು ಗೀಝರ್ನ ನೀರು ಕಾಯ್ಸೋಕೆ ಯೂಸ್ ಮಾಡ್ಕೋತೀವಿ ಆದರೆ ಇದರಲ್ಲಿ ನೀರು ಕಾಯ್ಸೋಕ್ಕಿಂತ ಜಾಸ್ತಿ ಇದರಲ್ಲಿ ಅಪಾಯಕಾರಿಯಿರುವ ಸಂಗತಿಯೇ ಜಾಸ್ತಿ ಇದೆ ಯಾಕೆಂದರೆ ಈವಾಗ ಗೀಝರಲ್ಲಿ ಎಲೆಕ್ಟ್ರಿಕ್ ಗೀಝರ್ ಇದೆ ಮತ್ತೆ ಗ್ಯಾಸ್ ಗೀಝರ್ ಇದೆ ಎಲೆಕ್ಟ್ರಿಕ್ ಗೀಝರು ಈವಾಗ ಅದರಲ್ಲಿ ಏನು ಅದರಲ್ಲಿ ತುಂಬ ತೊಂದರೆ ಆಗುತ್ತೆ ಅಂದರೆ ಅದು ತುಂಬ ಕರೆಂಟ್ನ ಜಾಸ್ತಿ ಎಳಿಯುತ್ತೆ ಮತ್ತೆ ಕರೆಂಟ್ ಇದ್ದಾಗ ಮಾತ್ರ ನಾವು ಉಪ್ಯೋಗ್ಸೋಕ್ಕೆ ಆಗೋದು ಕರೆಂಟ್ ಇಲ್ದಿದ್ದ ಟೈಮಲ್ಲಿ ನಾವು ನೀರನ್ನು ಬಿಸಿ ಮಾಡ್ಕೊಳ್ಳೋಕೆ ಆಗಲ್ಲ ಮತ್ತೆ ಈವಾಗ ಕರೆಂಟ್ ಇದ್ದಾಗಲೂ ನಾವು ಸ್ನಾನ ಮಾಡ್ತಿರ್ತೀವಿ ಏನಾನ ಅಪ್ಪಿ ತಪ್ಪಿ ನಾವು ನೀರುಗೈಲಿ ವೈರ್ಗಳನ್ನ ಸ್ವಿಚ್ಗಳನ್ನ ಮುಟ್ಬಿಟ್ರೆ ಶಾಕ್ ಹೊಡೆಯೋ ಚಾನ್ಸಸ್ ತುಂಬ ಇದೆ ಮತ್ತೆ ಯಾವಾಗ ಬೇಕಾರ ಬರ್ಶ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ರೀತಿ ನಾವು ಗ್ಯಾಸ್ ಗೀಝರಲ್ಲು ಕೂಡ ಹಂಗೆ ಗ್ಯಾಸ್ ಗೀಝರಲ್ಲಿ ಏನು ದೊಡ್ಡ ಪ್ರಾಬ್ಲಮ್ ಅಂದರೆ ಈವಾಗ ನೀರಿಗೆ ಟ್ಯಾಂಕರ್ ಅಪ್ಪಿ ತಪ್ಪಿ ನೀರು ಟ್ಯಾಂಕ್ ಖಾಲಿ ಆಗಿ ನಾವೇನಾನ ಗ್ಯಾಸ್ ಗೀಝರ್ ಆನ್ ಮಾಡಿ ಬಿಟ್ಬಿಟ್ರೆ ಅದರಲ್ಲಿ ಕಾರ್ಬನ್ ಮೊನಾಕ್ಸೈಯ್ಡ್ ಅಂತ ಒಂದು ಪಾಯ್ಸನಸ್ ಗ್ಯಾಸು ಸೃಷ್ಟಿ ಆಗುತ್ತೆ ಇದು ನಮ್ಮ ದೇಹಕ್ಕೆ ತುಂಬ ಹಾನಿ ಹಾನಿ ಮಾಡುತ್ತೆ ತಲೆ ಸುತ್ತಿ ಬಿದ್ದು ನಮಗೆ ಮೂರ್ಛೆ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಮತ್ತೆ ನಾವು ಗಿ ಗ್ಯಾಸ್ ಗೀಝರು ಜಾಸ್ತಿ ಯೂಸ್ ಅದು ಬರ್ಶ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಮತ್ತೆ ನಾವು ಜಾಸ್ತಿ ಈ ಥರ ಗೀಝರ್ ನೀರನ್ನು ನಾವು ಉಪಯೋಗಿಸ್ದಾಗ ತಲೆ ಕೂದ್ಲು ಉದುರುತ್ತೆ ಸ್ಕಿನ್ ರ್ಯಾಷಸ್ ಆಗುತ್ತೆ ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ನು ಈ ರೀತಿ ಎಲ್ಲ ಬರುತ್ತೆ ಮತ್ತೆ ಸ್ಕಿನ್ಗಳಿಗೆಲ್ಲ ಜಾಸ್ತಿ ರ್ಯಾಷಸ್ ಆಗೋದ್ರಿಂದ ಈ ರೀತಿ ವಾಟ್ರುಗಳನ್ನ ಯೂಸ್ ಮಾಡ್ಬಾರ್ದು ಮತ್ತೆ ಗ್ಯಾಸ್ ಗೀಝರಲ್ಲಿ ತುಂಬ ಜನಗಳಿಗೆ ತೊಂದರೆ ಆಗಿದೆ ಈ ಕಿಟಕಿಗಳ್ನೆಲ್ಲ ತೆಗ್ದು ತೆಗೀದೆಲೆ ನಾವು ಯೂಸ್ ಮಾಡೋಕ್ಕೆ ಆಗಲ್ಲ ಯಾಕೆಂದ್ರೆ ತುಂಬ ಭಯ ಆಗುತ್ತೆ ಏನಾದರೂ ತೊಂದರೆ ಆಗ್ಬಿಟ್ಟರೆ ಜೀವಕ್ಕೆ ಅಂತ ಆದ್ದರಿಂದ ನಾವು ಆದಷ್ಟು ಈ ಥರ ಗ್ಯಾಸ್ ಗೀಝರ್ಗಳನ್ನ ನಾವು ಉಪಯೋಗಿಸ್ಬಾರ್ದು ನಾವು ಅದರಿಂದಲೇ ಇದು ತುಂಬ ಜನ ಯೂಸ್ ಮಾಡೋದ್ಕಿಂತ ಇದನ್ನು ತುಂಬ ಜನ ಭಯದಿಂದನೇ ಯೂಸ್ ಮಾಡ್ತವ್ರೆ